ಹಾಂ ಹೇಳಿ ಹಾಂ ಉಂಟು ಉಂಟು ನಿಮಗೆ ಯಾವಾಗ ಬೇಕು ಸರ್ ಹಾಂ ಸರ್ ಹೌದಾ ಹಾಂ ಯಾವೆಲ್ಲ ತರಕಾರಿ ಬೇಕು ಸರ್ ನಿಮಗೆ

ಆಲೂಗಡ್ಡೆಗೆ ನಿಮಗೆ ಕೆಜಿಗೆ ಇಪ್ಪತ್ತಾಗಿದೆ ಸರ್ ನಿಮ್ಗೆ ಎಷ್ಟು ಕೆಜಿ ಬೇಕು ಹಾಂ ಸರ್ ಹಾಂ ಹಾಂ ಕಡಿಮೆ ಮಾಡ್ತೇನೆ ಸರ್ ನೀವು ಒಂದು ಸ್ವಲ್ಪ ಜಾಸ್ತಿ ಆರ್ಡ್ರ್ ಮಾಡಿ ನಾನು ಆಗ ಕಡಿಮೆ ಮಾಡ್ತೇನೆ ಸರ್ ಇನ್ಯಾವುದೆಲ್ಲ ತರಕಾರಿ ಬೇಕು ಸರ್ ಹಾಂ ಸರ್ ಹಾಂ ಸರ್ ಮೂರು ಕೆಜಿ ನೀರುಳ್ಳಿ ಸಾ ಈರುಳ್ಳಿ ಸಾಕಾ ಸರ್ ಅದಕ್ಕಿಂತ ಜಾಸ್ತಿ ಬೇಕಾಗ್ಬೌದಲ್ಲ ಸರ್ ಅದು ಅಂದ್ರೆ ನಾವು ಮನೆಗೆ ಆರ್ಡ್ರ್ ಕೊಡ್ತೇವೆ ಸರ್ ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಹೇಳಬೇಕಲ್ಲ ಒಮ್ಮೆಲೇ ತಂದುಕೊಟ್ಟರೆ ನಮಗೆ ಹಾಂ ಸರ್ ಆಯಿತು ಹಾಂ ಸರ್ ಕ್ಯಾಬೇಜಿಗೆ ಸ್ವಲ್ಪ ಅದಿದೆ ಆಗ್ಬೌದಲ್ಲ ಸರ್ ನಿಮಗೆ ಒಂದು ಕೆಜಿಗೆ ನಿಮ್ಗೆ ಒಂದು ಅರವತ್ತೈದು ರೂಪಾಯಿ ಆಗ್ತದೆ ಸರ್ ಹಾಂ ಸರ್ ಹಾಂ ಸರ್ ಕುಂಬಳಕಾಯಿಗೆ ಕೆಜಿಗೆ ಸರ್ ನಿಮಗೊಂದು ನಲ್ವತ್ತೈದು ರೂಪಾಯಿ ಆಗ್ತದೆ ಸರ್ ಕೆಜಿಗೆ ನಿಮಗೆ ಹಾಂ ಐದು ಸಾಕಾ ಸರ್ ಅಂದರೆ ಅದು ಎಷ್ಟು ಕೆಜಿ ಬೀಳ್ತದೆ ಅಂತ ನಾನು ನಿಮಗೆ ಹಣ ಹಾಕಿ ಹೇಳ್ತೇನೆ ಸರ್ ಎಷ್ಟಾಗ್ತದೆ ಅಂತ ಆಯಿತು ಸರ್ ಮತ್ತು ಕೊತ್ತಂಬರಿ ಸೊಪ್ಪು ಈ ಬೆಂಡೆಕಾಯಿ ಅದೆಲ್ಲ ಬೇಡವಾ ಸರ್ ಹಾಂ ಸರ್ ಆಯ್ತು ಆಯಿತು ಸರ್ ಹಾಂ ಆಯಿತು ಸರ್ ನಿಮ್ಮ ಮನೆ ಎಡ್ರೆಸ್ ಹೇಳಿ ನಾನು ತಂದುಕೊಡ್ತೇನೆ ಆಯಿತಾ ಸರ್ ಆಯ್ತು ಆಯಿತು ಸರ್ ಆಯಿತು ಸರ್ ಮಾಡುವಾ ನಿಮಗೆ ಆಫರ್ ಕೊಡೋದು ಆಯಿತು ಸರ್ ತ್ಯಾಂಕ್ ಯು ಸರ್ ಹಾಂ